ಹಾಂ ರಮೇಶ್ ಹೌದು ಹಾಂ ಹೇಳಿ ಸರ್ ಏನು ಬೇಕಿತ್ತು ಹೇಳಿ ಹಾಂ ಹಾಂ ಹಾಂ ಹೌದಾ ನಿಮ್ಮದು ಏಜ್ ಏಜೆಷ್ಟು ಸರ್ ನಿಮ್ಮದು ಫಿಫ್ಟಿಯಾ ಹಾಂ ಈ ಪ್ರಾಯದಲ್ಲಿ ಸ್ವಲ್ಪ ಅದು ಕಾಮನ್ನು ಸರಿ ನೀವು ಹಾಂ ಸಾಗರದಲ್ಲಿರೋ ಹಾಸ್ಪಿಟ್ಲ್ ಒಳ್ಳೊಳ್ಳೆ ಹಾಸ್ಪಿಟ್ಲಿದೆ ಹಾಂ ನೀವು ಒಂದು ಭಾಗವತ್ ಶಾಪ್ ಅಂತ ಇದೆ ಅಲ್ಲಿ ಭಾಗವತ್ ಅಂತ ನಮ್ಮ ಸಾಗರ ಬಸ್ ಸ್ಟ್ಯಾಂಡ್ ನೋಡಿದ್ದೀರಲ್ಲಾ ಬಸ್ ಸ್ಟ್ಯಾಂಡಲ್ಲಿ ಕೋರ್ಟ್ ರಸ್ತೇಲಿ ಒಂದು ಹಾಸ್ಪಿಟ್ಲಿದೆ ಅಪ್ಪ ಜನ್ರಲ್ ಡಾಕ್ಟ್ರು ಮಗ ಇದು ಆರ್ಥೋ

ಕಿ ಡಾಕ್ಟ್ರ್ ಹೆಸರು ಕಿಶನ್ ಭಾಗವತ್ ಅಂತ ಆರ್ಥೋ ಅಪ್ಪ ಜನ್ರಲ್ ಡಾಕ್ಟ್ರು ಅಪ್ಪ ಹೆರಿಗೆ ಡಾಕ್ಟ್ರ್ ಬಿಡಿ ಅಪ್ಪನ ವಿಷಯ ಬಿಡಿ ಹಾಂ ಮಗ ಮಗ ಚೆನ್ನಾಗಿ ನೋಡ್ತಾನೆ ಒಳ್ಳೆ ಒಳ್ಳೆ ನೇಮಿದೆ ಅವರಿಗೆ ಫಾರಿನ್ ಅದರ ಬಗ್ಗೆ ಅಷ್ಟೇನಿಲ್ಲ ಸರ್ ಅವರು ಇಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಸರ್ ಅವರು ಹಾಂ ಫಾರಿನ್ ಫಾರಿನ್ ಹೋಗಿದ್ದೀನಿ ಹೇಳ್ತಾ ಇದ್ದರು ಬಟ್ ನನಗೆ ಅದರ ಬಗ್ಗೆ ಫುಲ್ ಮಾಹಿತಿ ಇಲ್ಲ ಸರ್ ಅದು ಬಟ್ ಅವರ ಅವರ ಬಾಕಿ ಮಂಡಿ ಮಂಡಿ ನೋವಿಗುಂಟಲ್ಲಾ ಮಂಡಿ ನೋವಿಗೆ ನಾವು ರೆಫರ್ ಮಾಡ್ತೀನವರಿಗೆ ಬೋರ್ಡ್ ಹಾಕ್ಕೊಂಡು ನಾವೊಂದು ಐದಾರು ಪೇಷಂಟ್ ಕಳಿಸಿದ್ದೀನಿ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದ್ದಾರೆ ಹಾಂ ಒಳ್ಳೆ ಡಾಕ್ಟ್ರ್ ಸರ್ ಅವರು ಹಾಂ ಇಲ್ಲ ಸರ್ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಉಂಟಲ್ಲ ಹಾಂ ಹಾಂ ಸರಿ ಹಾಂ ಹಾಂ ಹೇ ಇವರು ಒಳ್ಳೆ ಡಾಕ್ಟ್ರ್ ಸರ್ ನೀವು ದೊಡ್ಡ ದೊಡ್ಡ ಆಸ್ಪತ್ರೆ ಅಂತ ಹೇಳ್ತೀರಲ್ಲ ಅಲ್ಲಿ ಸುಮ್ಮನೆ ಅಲ್ಲಿ ಹೋಗಿ ಎಲ್ಲ ದುಡ್ಡು ಎಳೀಲಿಕ್ಕೆ ನೋಡ್ತಾರಷ್ಟೇ ಹಾಂ ಅಷ್ಟು ಲಕ್ಷ ಕೊಡಿ ಇಷ್ಟು ಲಕ್ಷ ಕೊಡಿ ಅಂತ ಇವರು ಅಡ್ಡಿಯಿಲ್ಲ ಸರ್ ಇವರು ಸಾಗರ ಇವರು ಇದ್ದಾರಲ್ಲ ಇವರು ನನಗೆ ಗೊತ್ತಿದ್ದಂಗೆ ನಾನು ಒಂದು ಹತ್ತು ಹದಿನೈದು ಜನರಿಗೆ ರೆಫರ್ ಮಾಡಿದ್ದೀನಿ ಬಟ್ ಎಲ್ಲ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹಾಂ ಒಳ್ಳೆ ತೋರಿಸಬಹುದು ಇನ್ ಕೇಸ್ ಇಲ್ಲೂ ಆಗಿಲ್ಲಾಂತಂದ್ರೆ ಹಾಂ ನಮ್ಮಲ್ಲಿ ಸಿದ್ದಾಪುರ ಗೊತ್ತಾ ಸರ್ ಶಿರಸಿ ಸಿದ್ದಾಪುರ ಅಲ್ಲೊಂದು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದಾರೆ ಅಲ್ಲಿ ಆಪರೇಷನ್ ಇಲ್ಲ ಏನೂ ಇಲ್ಲ ಅಲ್ಲೊಂದು ಮುಲಾಮು ಕೊಡ್ತಾರೆ ಒಂದು ಎಣ್ಣೆನ ಕೊಡ್ತಾರೆ ಅದು ದಿವಸ ಮಸಾಜ್ ಮಾಡಿದರೆ ಆಯ್ತು ಜಸ್ಟ್ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಮಸಾಜ್ ಮಾಡಿದರೆ ಉಂಟಲ್ಲ ಅದು ಸಹ ಒಳ್ಳೆ ರಿಸಲ್ಟ್ ಇದೆ ಸರ್ ಅದು ಇಲ್ಲೀಗ ನಿಮಗೆ ಆಪರೇಷನ್ ಮಾಡಿ ನಿಮಗೆ ಭಯ ಆಯಿತು ಅಂತ ಅಲ್ಲಿ ಆ ಟೆನ್ಶನ್ ಇಲ್ಲ ಸರ್ ಅದು ಹಾಂ ನೀವೊಮ್ಮೆ ಇಲ್ಲಿ ತೋರಿಸಿ ಇಲ್ಲಿ ನೀವೊಮ್ಮೆ ಇಲ್ಲಿ ತೋರಿಸಿ ಕಿಶನ್ ಭಾಗವತ್ ಹತ್ತಿರ ಹಾಂ ಅಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಾಗಿಲ್ಲಾಂದ್ರೆ ಹಾಂ ಹೇಳಿ ಸರ್ ಆಯುರ್ವೇದಿಕಾ ನೀವೊಮ್ಮೆ ಇಲ್ಲಿ ತೋರಿಸಿ ಇಲ್ಲಿ ನಿಮ್ಗೆ ಇದು ಸರಿಯಾದರೆ ಓಕೆ ಇನ್ ಕೇಸ್ ನಿಮಗೆ ಅದು ಸರಿಯಾಗಿಲ್ಲ ಅದು ಅವರು ಆಪರೇಷನ್ ಬೇಕು ಹಾಗೆಲ್ಲಾ ಏನು ಹೇಳಿದರೆ ನಿಮ್ಮ ಸಿದ್ದಾಪುರದಲ್ಲಿ ಒಳ್ಳೆ ಡಾಕ್ಟ್ರಿದ್ದಾರೆ ತೋರಿಸಿ ಅಲ್ಲಿ ಆಪರೇಷನ್ ವಿಷಯಾನೇ ಇಲ್ಲ ಬರೀ ನಿಮ್ಮ ಜಸ್ಟ್ ಒಂದು ಮುಲಾಮು ಹಚ್ಚೋದು ಅಷ್ಟೆ ಬೆಳಿಗ್ಗೆ ಸಂಜೆ ಮೊಣಕಾಲು ಮೊಣಕಾಲು ಅಲ್ವಾ ಸರ್ ನಿಮ್ಮದು ಚಿಪ್ಪು ಅಲ್ಲಾ ಇಡೀ ಕಾಲಿಗಿದೆಯಾ ಸ್ಟಾರ್ಟಾ ಹಾಂ ಇಡೀ ಕಾಲಿಗೆ ಸಹ ಹಚ್ಬೋದು ಕೊಡ್ತಾರೆ ಫುಲ್ ಒಂದು ಬಾಟಲಿ ಕೊಡ್ತಾರೆ ಎಣ್ಣೆ ಕಾಲಿಗೆ ಹಚ್ಚಲಿಕ್ಕೆ ಹಾಂ ಅಲ್ಲ ಕಿಶನ್ ಅಲ್ಲ ಅವರು ಆಯುರ್ವೇದಿಕ್ ಅಂದೆನಲ್ಲ ಸಿದ್ದಾಪುರದವರು ಹಾಂ ಮತ್ತು ಏನೋ ಒಂದಿಷ್ಟು ಗುಳಿಗೆ ನಮಗೆ ಕೊಡ್ತಾರೆ ಆಯುರ್ವೇದಿಕದು ಸೊಪ್ಪಿಂದ ಅವರೇ ಮಾಡಿದ ತಯಾರು ಮಾಡಿದ ಗುಳಿಗೆ ಕೊಡ್ತಾರೆ ಗುಳಿಗೆ ತಿಂದು ಅದು ಮುಲಾಮು ಹಚ್ಚಿರ ಸೈ ಅದು ಒಂದು ಲೆಕ್ಕದಲ್ಲಿ ರಗಳೆ ಇಲ್ಲ ಆಪರೇಷನ್ನು ಇಲ್ಲ ಬ್ಯಾಂಡೇಜ್ ಕಟ್ಟಬೇಕೂಂತ ಇಲ್ಲ ಬೆಳಿಗ್ಗೆ ಸಂಜೆ ಮಸಾಜ್ ಮಾಡಿದರೆ ಆಯಿತು ಹಾಂ ಹಾಂ ಹಾಂ ಅಲ್ಲಿ ಸಹ ಒಳ್ಳೆ ರಿಸಲ್ಟ್ ಇದೆ ನಾವು ಅಂಥೆಂಥ ಲಾಟ್ಪೂಟಿಗೆಲ್ಲ ರೆಫರ್ ಮಾಡಲ್ಲಾ ಸರ್ ಹಾಗೆ ಹಾಂ ಮಾಡಿದಮೇಲೆ ನಮಗೂ ಒಂದು ಹೆಸರು ಬರಬೇಕು ಏನೇಳ್ತೀರಾ ಹಾಂ ಹಾಂ ಇಲ್ಲ ಸರ್ ನಾವು ಅಂತಿಂತೋರ್ನ ರೆಫರ್ ಮಾಡಲ್ಲ ಸರ್ ನಾವು ಹಾಗೆ ಹಾಂ ನೀವು ಬನ್ನಿ ಒಮ್ಮೆ ಇಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ ಹಾಂ ನೀವ್ಯಾವಾಗ ಬರ್ತೀರಿ ಸರ್ ನೀವ್ಯಾವಾಗ ಬರ್ತಿರಿ ಸರ ನಾನು ಬಿಡಿ ಸರ್ ನಾನು ಯಾವಾಗಲೂ ಫ್ರೀನೇ ನಾನು ನಿಮ್ಮಂಥೋರ ಸೇವೆ ಮಾಡೋಕ್ಕೆ ಇರೋದು ಯಾವಾಗ ಬರ್ತೀರಿ ಹೇಳಿ ಹಾಂ ಓಕೆ ಸರ್ ಬನ್ನಿ ಟೇಕ್ ಯುವರ್ ಓನ್ ಟೈಮ್ ನೀವ್ಯಾವಾಗ ಬೇಕಾರ ಬನ್ನಿ ಹಾಂ ನಾನು ನಿಮ್ಮ ಕರ್ಕೊಂಡು ಹೋಗ್ತೇನೆ ಹಾಂ ಬನ್ನಿ ಹಾಂ ಬರುವ ಮುಂಚೆ ಒಂದು ಫೋನ್ ಮಾಡಿ ಬನ್ನಿ ಆಯಿತಾ

ಹೇ ಬನ್ನಿ ಸರ್ ಬನ್ನಿ ಬನ್ನಿ ಅಡ್ಡಿಯಿಲ್ಲ ಆರಾಮ್ಸೇ ಬನ್ನಿ ಹಾಂ ಕಾಯ್ತಾ ಇರ್ತೀನಿ ಓಕೆ ಓಕೆ ಬನ್ನಿ ಸರ್ ಆಯ್ತು ಇಡ್ಲಾ ಹಾಗಾದ್ರೆ ಓಕೆ ಓಕೆ ಓಕೆ ಓಕೆ ಬೈ